ಹಲೋ ಹಲೋ ಹಾಂ ಹ್ಞೂ ಮೇಡಮ್ ಹಾಂ ಹೇಳಿ ಮೇಡಮ್ ಹಾಂ ಇದ್ದೀನಿ ಮೇಡಮ್ ಇವಾಗ ಹನ್ನೊಂದು ಗಂಟೆಗೆ ಬನ್ನಿ

ಏನಮ್ಮ ಪ್ರಾಬ್ಲಮ್ ನಿಮ್ದು

ಸರಿ ಬನ್ನಿ ಅದೇ ಇವತ್ತು ನೀವು ಬಂದರೆ ಅದೆ ಅದಕ್ಕೆ ಮೂರು ಗಂಟೆಗೆ ಬನ್ನಿ ನೀವು ಬಂದರೆ ಆಮೇಲೆ ನಾವು ಟ್ಯಾಬ್ಲೇಟ್ ಕೊಡ್ತೀವಿ ಇವತ್ತು ನೀವು ಟ್ಯಾಬ್ಲೇಟ್ ಕುಡಿದು ಅದನೆಲ್ಲ ನೋಡಿದ್ಮೇಲೆ ನಿಮಗೇನಾದ್ರು ಹಂಗೆ ಇದ್ರೆ ನಾಳೆ ನಾಳೆ ತಿರುಗಾ ಬ್ಲೆಡ್ ಟೆಸ್ಟ್ ಮತ್ತೆ ಯೂರಿನ್ ಟೆಸ್ಟ್ ಮಾಡಬೇಕು ಮಾಮೂಲಿ ಬ್ಲೆಡ್ ಟೆಸ್ಟ್ಗೆ ಮುನ್ನೂರು ರೂಪಾಯಿ ಮತ್ತೆ ಯೂರಿನ್ ಟೆಸ್ಟ್ಗೆ ಒಂದು ಇನ್ನೂರು ರೂಪಾಯಿ ಆಗುತ್ತೆ ಹಾಂ ಆ ಸರಿ ಸರಿ ಬನ್ನಿ ಹಾಂ ಸರಿ ಬನ್ನಿ ಹಾಂ ಇವಾಗ ನಿಮಗೆ ಸೊ ಹಂಗೆ ಹುಷಾರು ಸರಿ ಸ್ವಲ್ಪ ಜಾಸ್ತಿ ಆದ್ರೆ ನಾಳೆ ಇವಾಗ ಬನ್ನಿ ಇವಾಗಲೇ ಹಾಂ ಮತ್ತೆ ಇನ್ನೇನು ಪ್ರಾಬ್ಲಮ್ ನಿಮಗೆ ಬರಿ ಹುಷಾರು ಮಾತ್ರ ಇಲ್ವ ಇಲ್ಲ ತಲೆನೋವು ಹಾಂ ಕೇಳಿಸ್ತಿದೆ ಕೇಳಿಸ್ತಿದೆ

ಅದೇ ನೀವು ಒಂದು ಮೂರು ಗಂಟೆಗೆ ಬನ್ನಿ ಹಾಂ ಹಾಂ ಸರಿ ಆದ್ರೆ ಬನ್ನಿ ಹಾಂ ಸರಿ ಬನ್ನಿ ಬನ್ನಿ ಹಾಂ ಸರಿ